ಹಾಂ ಹೋಟೆಲಿಂದಲಾ ನಾವು ಬೆಂಗ್ಳೂರಿಂದ ಮಂಡ್ಯಕ್ಕೆ ಬರ್ತಿದೀವಿ ಮೇಡಮ್ ಹೋಟಲಲ್ಲಿ ವೇ ಮೂರು ರೂಮ್ ಬೇಕಿತ್ತು ಹಾಂ ಅದು ಹಮೌಂಟ್ ಎಷ್ಟು ಆಗುತ್ತೆ ಒಂದು ರೂಮ್ಗೆ ಹಾಂ ಟೋಟಲ್ ಎಷ್ಟು ತ್ರೀ ರೂಮ್ಸ್ಗೆ ಮೇಡಮ್

ಹಾಂ ಎ ಸಿನಾ ನಾನ್ ಎ ಸಿನಾ ಎರಡು ಎ ಸಿ ರೂಮ್ ಇರಲಿ ಒಂದು ನಾನ್ ಎ ಸಿ ಇರಲಿ ಏಕೆಂದರೆ ನಮ್ಮಲ್ಲಿ ಒಬ್ಬರು ಬರೋವ್ರಿಗೆ ಯ ಎ ಸಿ ಆಗಲ್ಲ ಓ ಇದು ಹ್ಞೂ ಫುಡ್ಡುದು ಕ್ವಾಲಿಟಿ ಎಲ್ಲ ಹೆಂಗಿದೆ ಹಾಂ ರೆಸ್

ಆರ್ಡ್ರ್ ಮಾಡಿಕೊಂಡ್ರೆ ಸರ್ವಿಸ್ ಇದೆಯಲ್ಲ ತಂದುಕೊಡೋದಕ್ಕೆ ಹ್ಞೂ ಎ ಸಿ ರೂಮ್ನಲ್ಲಿ ಹಾಟ್ ವಾಟರ್ ಎಲ್ಲ ಬರುತ್ತೆ ಅಲ್ಲವಾ ಹಾಂ ಬೆಡ್ಡು ಅದೆಲ್ಲ ಹೇಗೆ ಮ್ಯಾಮ್ ಹ್ಞೂ ಪಿಲ್ಲೊಸೆಲ್ಲ ಇದೆ ಅಲ್ಲವಾ ಹಾಂ ಮತ್ತು ನಮ್ಮಲ್ಲಿ ಎಂಟು ಜನ ಇದ್ದೀವಿ ಮೂರು ರೂಮ್ ಬುಕ್ ಮಾಡಿ ಒಂದು ಎ ಸಿ ಎರಡು ಎ ಸಿ ಇನ್ನೊಂದು ನಾನ್ ಎ ಸಿ ಇರಲಿ ಪಕ್ಕಪಕ್ಕವೇ ಸಿಗುತ್ತಾ ಮೂರೂ ಹಾಂ ಮತ್ತು ನಾನು ಬುಕ್ ಮಾಡಲಿಕ್ಕೆ ನೋಡ್ತೀನಿ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡ್ತೀನಿ ಓಕೆನಾ ಆದರೆ ಮೂರೂ ಒಟ್ಟಿಗೆ ಇರೋ ಥರ ನೋಡಿ ಹ್ಞೂ ಮತ್ತು ಫುಡ್ಡೂ ಚೆನ್ನಾಗಿ ಸಿಗುತ್ತಲ್ಲವಾ ಫುಡ್ಡು ಹ್ಞೂ ಫುಡ್ ಏನಾದರೂ ಚೆನ್ನಾಗಿಲ್ಲ ಅಂದರೆ ನಾವು ಔಟ್ಸೈಡ್ ಬುಕ್ ಮಾಡ್ಕೋತೀವಿ ಸರ್ವಿಸವ್ರು ಇರ್ತಾರೆ ಅಲ್ಲವಾ ತಂದುಕೊಡೋದಕ್ಕೆ ಹಾಂ ಹಾಂ ಲಿಫ್ಟ್ ಎಲ್ಲ ಇದೆ ಅಲ್ಲವಾ ಯಾಕೆಂದರೆ ಅವ್ರು ಪೇಷಂಟ್ ಇದಾರೆ ನಮ್ ಜೊತೆ ಅವ್ರಿಗ್ ನಡ್ಯೋದಕ್ಕಾಗೋದಿಲ್ಲ ಹ್ಞೂ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲವಾ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆ ಥರ ಎಲ್ಲ ಏನಿಲ್ಲ ಅಲ್ವ ಹ್ಞೂ ನೈಟ್ ಹಂಗ್ ಏನಾದರೂ ಕರೆಂಟ್ ಹೋದರೆ ಮಗು ಇದೆ ಅಳತ್ತೆ ಅದಕ್ಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ಸರಿ ಮೇಡಮ್ ಅದೆಲ್ಲ ಎಲ್ಲ ಫೆಸಿಲಿಟಿಯೂ ಇದೆ ಅಲ್ಲವಾ ಹಾಂ ಸರಿ ಮ್ಯಾಮ್ ಎಂಟ್ರಿ ತಗೋತೀರಾ ಇಲ್ಲ ಬಂದೇನೇ ನಾವು ಅಲ್ಲೇ ಡೈರೆಕ್ಟಾಗಿ ಬಂದು ಎಂಟ್ರಿ ಮಾಡ್ಕೊಳ್ಳೋದಾ

ಹಾಂ ಹಾಂ ನಾನ್ ಕಾಲ್ ಮಾಡ್ತೀನಿ ಡೌಟ್ ಇದ್ದರೆ ಅಂದರೆ ಟೂ ಡೇಸ್ ಸ್ಟೆ ಆಗೋದಕ್ಕೆ ಹೌದು ಹಾಂ ಓಕೆ ಹಾಂ ಓಕೆ ತ್ಯಾಂಕ್ ಯು ಮೆಮ್ ಹ್ಞೂ